ನಮಗೆ ಏನಪ್ಪ ಅಂದ್ರೆ ಹಾಸ್ಪಿಟಲ್ದು ಏನೇ ಬೇಕಾಗಿತ್ತು ವೈದ್ಯಕೀಯ ಅಗತ್ಯಗಳು ಬೇಕಾಗಿದ್ದವಪ್ಪ ಅಂದರೆ ಈಗಿಂದು ಏನಪ್ಪ ಅಂದರೆ ಇದು ಇಂಟರ್ನೆಟ್ ಫೆಸಿಲಿಟಿಸ್ ಏನವಲ್ಲ ಅವು ಭಾಳ ಈಜಿಯಾಗಿ ಇದು ಮಾಡಿಕೊಳ್ಳುತ್ತಾವೆ ಫಾರ್ ಎಕ್ಸಾಂಪಲ್ ನನಗೆ ಏನಾದರೂ ಈಗ ದವಾಖಾನಿಗೆ ತೋರ್ಸ್ಕೊದಿತ್ತು ಅಂತ ತಿಳ್ಕೊ ದವಾಖಾನೆಗೆ ತೋರ್ಸ್ಕೊದಿತ್ತು ಅಂದರೆ ನಾವು ಮೊದ್ಲು ಏನು ಮಾಡ್ತಿದ್ವಿ ಆ ದವಾಖಾನಿಗೆ ಹೋಗಿ ಅಲ್ಲಿ ಅವ್ರು ಬಳಿ ಪಾಳಿಗೆ ನಿಂತು ಅವು ಎಲ್ಲ ಚೀಟಿ ತಗೊಂಡು ನಂಬರ್ ಬರೆಸಿ ಹೆಸ್ರು ಬರೆಸಿ ಬರ್ಬೇಕಾಗ್ತಿತ್ತು ಆದರೆ ಈಗೆಲ್ಲ ಹಾಗಿಲ್ಲ ಈಗ ನಾವು ಏನು ಮಾಡ್ತೀವಿ ಸೀದಾ ಹೋಗ್ತೀವಿ ಗೂಗಲ್ನ್ಯಾಗ ಏನಪ್ಪಾ ಅಂದ್ರೆ ಯಾವ ದವ್ಖಾನೆ ಅದ ಆ ದವಾಖಾನೆದು ಹೆಸ್ರು ಟೈಪ್ ಮಾಡ್ತೀವಿ ಆ ದವಾಖಾನಿಗೆ ಫೋನ್ ನಂಬರ ಲೊಕೇಶನ್ ಎಲ್ಲ ಬರ್ತದ ಆ ಫೋನ್ ನಂಬರಿಗೆ ಫೋನ್ ಮಾಡ್ತೀವಿ ಸರ್ ನಾವು ಹಿಂಗೆ ಹಿಂಗೆ ಇಲ್ಲಿ ಇಲ್ಲಿನ್ ಮಾತಾಡತ್ತೀವಿ ಸರ್ ಹಿಂಗೆ ಹಿಂಗೆ ಅಂತ ಅನ್ನೋದು ಅವ್ರು ಆಯಿತಪ್ಪ ಅಂತ್ಹೇಳಿ ನಂಬರ್ ಬರ್ಕೊತಾರೆ ನಂಬರ ನಮ್ಮ ಹೆಸ್ರು ಬರ್ಕೊತಾರೆ ಹೆಸ್ರು ಬರ್ಕೊಂಡೇನಪ್ಪ ಅಂದ್ರೆ ಅಲ್ಲೇ ಪೇಮೆಂಟ್ ಆನ್ಲೈನ್ ಈಗಂತೂ ಪೇಮೆಂಟ್ ಆನ್ಲೈನೇ ಆಗ್ಯದ ಸೋ ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಸೀದಾ ಏನಪ್ಪ ಅಂದ್ರೆ ನಮಗೆ ಯಾವಾಗ ಬೇಕೋ ಅವಾಗ ಡೈರೆಕ್ಟಾಗಿ ಹೋಗ್ತೀವಿ ಹೋಗಿ ಏನಪ್ಪ ಅಂದ್ರೆ ನಾವು ಈಗ ಅಲ್ಲಿ ತೋರ್ಸ್ಕೊಬೋದು ಎಲ್ಲನೂ ಮಾಡ್ಬೋದು ಹಿಂಗೆ ಏನಪ್ಪ ಅಂದ್ರೆ ಟೆಕ್ನಾಲಜಿ ನಮ್ಗೆ ಹೆಲ್ಪ್ ಮಾಡ್ಲಿಕತ್ತ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಹತ್ರ ಏನಪ್ಪ ಅಂದ್ರೆ ಭಾಳಷ್ಟು ಜನ ಬಿ ಪಿ ಶುಗರ ಅದ್ರದ್ದು ಇದ್ರದ್ದು ಭಾಳಷ್ಟು ಜನ ಏನಪ್ಪ ಅಂದ್ರೆ ಇದು ಅರ ಪೇಷಂಟ್ಗಳರ ಆ ಪೇಷಂಟ್ಗುಳಿಗೆ ಏನಪ್ಪ ಅಂದ್ರೆ ಪ್ರತಿ ತಿಂಗಳು ಶುಗರ್ ಗುಳ್ಗೆ ಬೇಕೇ ಆಗ್ತಾವೆ ಆ ಶುಗರ್ ಸಲುವಾಗಿ ಅವ್ರು ಏನು ಮಾಡ್ತರಪ್ಪ ಅಂದ್ರೆ ಟ್ಯಾಬ್ಲೆಟ್ಸ್ ತರಿಸ್ತಾರಲ್ಲ ಆ ಟ್ಯಾಬ್ಲೆಟ್ಸ್ ತರಿಸ್ಬೇಕಾದ್ರೆ ಇವ್ರೇನು ಮಾಡ್ತಾರಪ್ಪ ಅಂದ್ರೆ ಪ್ರತಿ ತಿಂಗಳು ಆನ್ಲೈನಲ್ಲೇ ಅವ್ರಿಗೆ ಏನಪ್ಪ ಅಂದ್ರೆ ಪೇಮೆಂಟ್ ಮಾಡಿರ್ತಾರ ಅವು ಮೊದ್ಲೇನು ಆಗ್ತಿತ್ತು ಇವರೇ ಹೋಗಿ ಪರ್ಸ್ನಲ್ಲಾಗಿ ಹೋಗಿ ಅವ್ರಿಗೆ ಕ ರೊಕ್ಕ ಕೊಟ್ಟು ಬರ್ಬೇಕಾಗ್ತಿತ್ತು ಇಲ್ಲ ಬ್ಯಾಂಕಿನ ತನಕ ಹೋಗಿ ಅಲ್ಲಿ ಕಟ್ಟಿ ಬರಬೇಕಾಗ್ತಿತ್ತು ಆದರೆ ಈಗೆಲ್ಲ ಹಂಗೆನೂ ಇಲ್ಲ ಈಗ ಏನಪ್ಪ ಅಂದ್ರೆ ಆನ್ಲೈನ್ದಾಗ ಅವ್ರಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರ ಅವ್ರು ಏನಪ್ಪ ಅಂದ್ರೆ ಸೀದಾ ಪೋಸ್ಟ್ ಆಫೀಸಲ್ಲಿ ಏನಪ್ಪ ಅಂದ್ರೆ ಕಳಿಸ್ಬಿಡ್ತಾರ ಸೊ ಈಗ ಏನಾಗ್ಯದ ಅವಾಗಿನ ಹಂಗ್ ರೊಕ್ಕ ಕೊಡೋದಾಗ್ಲಿ ತಗೊಳ್ಳದಾಗಿರ್ಬೋದು ಈ ಗೋಲಿಗಳ್ ಸಲ್ಲೇಕ ಟಾಬ್ಲೆಟ್ಗಳ ಸಲ್ಲೇಕ ಅವೆಲ್ಲ ಈಗ ಹೋಗಿಬಿಟ್ಟವೆ ಈಗೆಲ್ಲ ಏನಪ್ಪ ಅಂದ್ರೆ ಈ ಟೆಕ್ನಾಲಜಿ ಏನು ಮಾಡ್ಬಿಟ್ಟದ್ಯಪ್ಪ ಅಂದ್ರೆ ಭಾಳ ಈಜಿ ಮಾಡ್ಬಿಟ್ಟದೆ ಕೆಲಸ ಈಗ ಯಾವುದಾದ್ರೂ ನಮಗೆ ಹಾಸ್ಪಿಟಲ್ ಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ನಮಗೆ ಕ್ಯಾನ್ಸರ್ ಹಾಸ್ಪಿಟಲ್ ಬೇಕಾಗಿತ್ತು ಅವಾಗಿಲ್ಲಿ ಸುತ್ತಮುತ್ತ ಹಾಸ್ಪಿಟಲ್ಸ್ ಅಂತ ಅವ ಆದರೆ ಸ್ಪೆಷಲೈಝ್ಡ್ ಇನ್ ಕ್ಯಾನ್ಸರ್ ಯಾವ್ದು ಫಾರ್ ಎಕ್ಸಾಂಪಲ್ ಈಗ ಗುಲ್ಬರ್ಗದಾಗ ಹೆಚ್ ಸಿ ಎ ಹೆಚ್ ಸಿ ಜಿ ಅಂತ ಅದ ಈ ಹೆಸ್ ಸಿ ಜಿ ಹಾಸ್ಪಿಟಲ್ ಅದ ಅದು ಕ್ಯಾನ್ಸರ್ ಸಲುವಾಗಂದೇ ಸ್ಪೆಷಲಿ ಎಸ್ಪೆಷಲೀ ಮಾಡ್ಸಿದ್ದು ಈಗ ಅದನ್ನು ಹುಡ್ಕ್ಯಾಡಬೇಕಾಗಿತ್ತು ಅಂದ್ರೆ ನಾವು ಹೆಂಗೆ ಹುಡುಕಾಡ್ಬೇಕಾತು ಹುಡ್ಕಾಡ್ಬೇಕಾಕಿತ್ತು ಅಂದ್ರೆ ಯಾರಿಗಾರೆ ಕೇಳ್ಬೇಕಾಗ್ತಿತ್ತು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ ಇಲ್ಲೆಲ್ಲ ಈಗ ಏನಾಗ್ಯದ ಈಗ ಯಾರಿಗೂ ಕೇಳೋದ್ ಹತ್ತಲ್ಲ ಏನೂ ಹತ್ತಲ್ಲ ನಾವೇನು ಮಾಡ್ತೀವಿ ಸೀದಾ ಒಂದು ಕ್ಲಿಕ್ ಮಾಡ್ತೀವಿ ಹಾಂ ಯಾವುದು ಕ್ಯಾನ್ಸರ್ ಹಾಸ್ಪಿಟಲ್ಸ್ ನಿಯರ್ ಮಿ ಅಂತ ಗೂಗಲ್ದಾಗ ಹೊಡೆದೆವಪ್ಪ ಅಂದ್ರೆ ಅದೇನು ಆರಾಮಾಗಿ ನಮಗೆ ಹುಡ್ಕಾಡಿ ಕೊಟ್ಬಿಡತ್ತೆ ಓಹೋ ಈ ಹಾಸ್ಪಿಟಲ್ಗಳು ನಮ್ಮ ಹತ್ತಿರ ಸುತ್ತಮುತ್ತಲೂ ಈ ಹಾಸ್ಪಿಟಲ್ಗಳು ಅವ ಅಂತ್ಹೇಳಿ ಹುಡ್ಕಾಡಿ ಕೊಟ್ಬಿಡುತಾವೆ ಇದರ್ಲಿಂತ ಏನು ಮಾಡ್ಬೋದು ನಾವು ಈಝಿಯಾಗಿ ನಾವು ತಗೊಬೋದು ಅಥವಾ ಇದು ಮಾಡಬೋದು ಮತ್ತು ಇನ್ನೊಂದು ಏನು ಆಗ್ಯದ ಅವಾಗ ಹಳೆ ಇದರದಾಗ ನಾವು ನಾವು ದೂರ ಊರ್ದಾಗ ಇದ್ದಾಗ ನಮ್ಮ ಡಾಕ್ಟ್ರುಗಳು ಇಲ್ಲಿ ಇರ್ತಾರೆ ನಲ್ವತ್ತು ನಲ್ವತ್ತು ಕಿಲೋಮೀಟ್ರು ಹೋಗೋದು ಬರೋದು ಆಗಲ್ಲ ಯಾವುದಾದ್ರೂ ಒಂದು ಗಾಯ ಆಗಿತ್ತು ಆ ಗಾಯ ಬರ್ತಾ ಬರ್ತಾ ಮಾಯಾಗೆತ್ತೆ ಇಲ್ಲಾಂದರೆ ಕಮ್ಮಿ ಆಗ್ಲಿಕತ್ತದಿಲ್ಲ ಅಂತ ನೋಡಬೇಕಾದ್ರೆ ಪ್ರತಿಸಲ ಡಾಕ್ಟ್ರ ಬಲ್ಲೆ ಹೋಗಿ ಬರಬೇಕಾಗ್ತೈತೆ ಎರಡು ಮೂರ್ಮೂರು ದಿನಕ್ಕೊಮ್ಮೆ ಆದರೆ ಈಗ ಹಾಗಿಲ್ಲ ಡಾಕ್ಟ್ರೆ ಏನಂತಾರೆ ಅದು ಏನು ಮಾಡಿರಿ ಒಂದು ಫೋಟೋ ಹೊಡೆದು ನಮಗೆ ಕಳ್ಸಿ ರೀ ನಾನು ನೋಡ್ತೀನಿ ಅಂತದು ಹೇಗದ ಅಂತ್ಹೇಳಿ ಅವರು ಇದು ಮಾಡ್ಲಿಕ್ಕೆ ಹೇಳ್ತಾರೆ ಇನ್ನೊಂದು ಸ್ಕ್ಯಾನಿಂಗ್ ರಿಪೋರ್ಟ ಇದು ರಿಪೋರ್ಟ ಫಸ್ಟ್ ಡಾಕ್ಟ್ರು ಹತ್ತಿರ ಹೋಗಿ ಡಾಕ್ಟ್ರ ಬಳಿ ನಿಂತು ಮೊದಲು ಡಾಕ್ಟ್ರಗೆ ತೋರಿಸ್ಕೊಂಡು ಮತ್ತು ಸ್ಕ್ಯಾನಿಂಗ್ ಮಾಡಿಕೊಂಡು ಸ್ಕ್ಯಾನಿಂಗ್ ಆ ರಿಪೋರ್ಟ್ಗಳು ಒಯ್ದು ಮತ್ತೊಂದು ಸಲ ಡಾಕ್ಟ್ರಿಗೆ ತೋರಿಸಿ ಮತ್ತು ಡಾಕ್ಟ್ರುಗಳು ಏನು ಬರಿತಾರೆ ಅದು ಎಲ್ಲ ಟ್ಯಾಬ್ಲೆಟ್ ತಗೊಂಡು ಮತ್ತು ಏನಪ್ಪ ಅಂದ್ರೆ ಮತ್ತು ಟ್ಯಾಬ್ಲೆಟ್ ಎಷ್ಟು ಸಲ ತಿನ್ಬೇಕು ಮತ್ತು ಅದು ಡಾಕ್ಟ್ರಿಗೆ ಕೇಳೊಂಗಿಲ್ಲ ದೊಡ್ಡ ಪ್ರೋಸೆಸಿತ್ತು ಆದ್ರೆ ಈಗ ಏನಾಗ್ಯದಪ್ಪ ಅಂದ್ರೆ ಸೀದಾ ಡಾಕ್ಟ್ರ ಬಳ್ ಹೋಗ್ತೀವಿ ಸ್ಕ್ಯಾನಿಂಗ್ ಬರೆದು ಕೊಡ್ತಾರೆ ಸ್ಕ್ಯಾನಿಂಗ್ದವ್ರ ಬಳ್ ಹೋಗ್ತೀವಿ ಅಲ್ಲಿಂದ ರಿಪೋರ್ಟ್ ಏನಪ್ಪ ಅಂದ್ರೆ ಸೀದಾ ಆನ್ಲೈನ್ ಕಳಸ್ತಾರೆ ಆ ಆನ್ಲೈನ್ ರಿಪೋರ್ಟ್ ನೋಡಿ ಅವರೇ ಆನ್ಲೈನ್ ಪ್ರಿಸ್ಕ್ರಿಪ್ಶನ್ ಬರ್ದ ಕೇಸಿಂದು ನಮಗೆ ಕಳಿಸಿ ಬಿಡ್ತಾರೆ ಅವು ಏನಪ್ಪ ಅಂದ್ರೆ ನಾವು ಅಲ್ಲೇ ತಗೊಂಡು ಡಾಕ್ಟ್ರೆನು ಇಷ್ಟು ಇಷ್ಟು ತಗೊರಿ ಅಂತ ಹೇಳಿ ಕೆಶಿಂದು ಹೇಳಿಬಿಡ್ಲಿಕತ್ತರ ಈಗೆಲ್ಲ ಭಾಳ ಸಿಂಪಲ್ ಆಗ್ಯದ ಮೊದಲಿನ್ಕಿತ ಅವಾಗ ಮೊದಲು ಮೊದ್ ಇದೇ ಪ್ರೋಸೆಸ್ ಮಾಡಬೇಕಾದ್ರೂ ಒಂದು ಡಾಕ್ಟ್ರ ಹತ್ತಿರ ನಾಲ್ಕು ನಾಲ್ಕು ಬಾರಿ ಓಡಾಡಬೇಕಾಗ್ತಿತ್ತು ಆದ್ರೆ ಈಗೇನು ಟೆಕ್ನಾಲಜಿ ಬಂದಾಗ ಹಿಡಿದು ಭಾಳ ಸಿಂಪಲಾಗ್ಬಿಟ್ಟದೆ ಎಲ್ಲರೂ ಹೋಗ್ತಾರೆ ಯಾರು ಬೇಕೋ ಅವ್ರು ಹೋಗಿ ಯಾರು ಬೇಕೋ ಅವ್ರು ಏನಪ್ಪ ಅಂದ್ರೆ ತೋರಿಸ್ಕೊಂಡು ಯಾವಾಗ ಬೇಕೋ ಅವಾಗ ಈಝಿಯಾಗಿ ತಮ್ಮ ಕೆಲಸಗಳನ್ನ ಮುಗಿಸ್ಕೊಳ್ಲಿಕತ್ತರ ಮೊದ ಮೊದಲೆಲ್ಲ ಹಿಂಗೆ ಇರಲಿಲ್ಲ ಇನ್ನೊಂದು ಏನಪ್ಪ ಅಂದ್ರೆ ಈಗ ನಮ್ದು ಏನಾದರೂ ರಿಪೋರ್ಟ್ ಇತ್ತು ಈ ಕೆಲ್ವೊಂದ್ಸಲ ನಾವು ಇಲ್ಲಿ ಡಾಕ್ಟ್ರಿಗೆ ತೋರಿಸಿರ್ತೀವಿ ಆದ್ರೆ ಆ ಡಾಕ್ಟ್ರು ಏನಪ್ಪ ಅಂದ್ರೆ ಅದು ಆದರಂದು ಸ್ಪೆಷಲೈಝ್ಡ್ ಇರಲ್ಲ ಅವ್ರು ಏನಪ್ಪ ಅಂದ್ರೆ ಬೇರೆ ಸ್ಪೆಷಲೈಝ್ಡ್ ಡಾಕ್ಟ್ರ್ ಹತ್ತಿರ ಕಳ್ಸ್ತಾರೆ ಅಲ್ಲಿ ಕಳಿಸಿ ರಿಪೋರ್ಟ್ ಅವ್ರಿಗೆ ಬರಿ ತೋರಿಸೋ ಸಲುವಾಗಿ ಬರಿ ನಮ್ಮ ರಿಪೋರ್ಟ್ ಹಿಂಗದೆ ಈ ಟೈಪ್ ಆಗ್ಯದೆ ಅಂತ ತೋರಿಸೋ ಸಲುವಾಗಿ ಅಲ್ಲಿ ಹೋಗಬೇಕಾಗ್ತಿತ್ತು ಆದರೆ ಈಗೇನು ಆಗ್ಯದ ಸೀದಾ ಏನ್ಮಾಡ್ತಾರೆ ಅದರ ಸ್ಕ್ಯಾನ್ ಕಾಪಿ ಏನ್ಮಾಡ್ತಾರೆ ಸೀದಾ ಅವ್ರಿಗೆ ಕಳಿಸ್ಬಿಟ್ಟು ಈಝಿಯಾಗಿ ಏನಪ್ಪ ಅಂದ್ರೆ ನಮ್ಮ ರಿಪೋರ್ಟ್ ತರಸ್ಲಿಕತ್ತರ ತರ್ಸ್ಕೊಳ್ಲಿಕತ್ತರ ಇದು ಬ್ಯಾಂಗ್ಳೂರು ಅಂಥಲ್ಲೆಲ್ಲ ಡಾಕ್ಟ್ರುಸ್ ಬರ್ತಾರೆ ಅವ್ರ ಹತ್ತಿರ ಅಂತ್ರೂ ನಮಗೆ ಹೋಗಕ್ಕೆ ಆಗಲ್ಲ ಸೋ ಈಗ ಏನಪ್ಪ ಅಂದ್ರೆ ಬರಿ ಅದನ್ನು ತೋರ್ಸ್ಕೊಳ್ಳೊ ಸಲುವಾಗೇ ಡಾಕ್ಟ್ರ್ ಹತ್ತಿರ ಅಲ್ಲಿ ಬೆಂಗ್ಳೂರು ತನಕ ಕಳಿಸಿ ಅದು ತರಬೇಕಂದ್ರೆ ನಾರ್ಮಲ್ಲಿ ಪ್ರೋಸೆಸ್ ಎರಡರಿಂದ ಮೂರು ದಿನ ಆಗ್ತಿತ್ತು ಆದರೆ ಈಗೆಲ್ಲ ಡಾಕ್ಟ್ರುಗಳು ಏನು ಮಾಡಲಿಕತ್ತರ ಸೀದಾ ಸ್ಕ್ಯಾನ್ಡ್ ಕಾಪಿ ಹಾಕ್ತಾರ ಆನ್ಲೈನ್ ಹೋಗಲ್ಲಿ ಮುಟ್ತದೆ ವಾಟ್ಸ್ಅಪ್ಲಿಂದ್ ಮತ್ತೆ ವಾಪಸ್ ಏನಪ್ಪ ಅಂದ್ರೆ ಅವರಿಲ್ಲ ಇದು ಇದು ಇದ್ರದು ಹಂಗೆ ಹೀಗೆ ಆಗ್ಯದ ಅಂತ ಹೇಳ್ಬಿಡ್ತಾರ ಸೊ ಈಗೆಲ್ಲ ಏನಪ್ಪ ಅಂದರೆ ಈ ತಂತ್ರಜ್ಞಾನ ಬಂದಾಗ ಹಿಡಿದು ನಮ್ಮ ಡಾಕ್ಟ್ರಿಗೆ ಹೋಗಿ ಭೇಟಿ ಆಗೊದಿರ್ಬೋದು ಅಥವಾ ಡಾಕ್ಟ್ರ್ ಹತ್ತಿರ ನಂಬರ್ ಪಡ್ಯೋದಿರ್ಬೋದು ಅಥವಾ ಔಷಧಿಗಳು ಹುಡ್ಕಾಡದಿರ್ಬೋದು ಅವಾಗೆಲ್ಲ ಔಷದಿಗಳ್ನೂ ಸಿಗ್ತಿದ್ದಿಲ್ಲ ಔಷಧಿಗಳ್ನೂ ಭಾಳಷ್ಟು ರೇರಾಗಿ ಸಿಗ್ತಿದ್ದವು ಕಂಟೆಂಟ್ ವಿದ್ ಕಂಟೆಂಟ್ ಹೊಡೆದ್ರೂ ಸಾಕು ಈಗ ಬೇಕಾದಷ್ಟು ಆನ್ಲೈನ್ ಇದು ಬಂದಾವ ಆ್ಯಪ್ಸ್ಗಳು ಬಂದಾವ ಅದರ್ಲಿಂದ್ ನಾವು ಏನಪ್ಪ ಅಂದ್ರೆ ನಾವು ನೋಡ್ಕೊಬೋದು ಇಲ್ಲೇ ಮತ್ತು ತನಕ ನಾವು ಸುತ್ತಮುತ್ತ ಎಷ್ಟು ಹಾಸ್ಪಿಟಲ್ಸ ಎಲ್ಲ ಹಾಸ್ಪಿಟಲ್ಗಳು ಯಾವ್ಯಾವ ಎಲ್ಲವನ್ನು ಈಗ ಏನಪ್ಪ ಅಂದ್ರೆ ಬರಿ ಒಂದು ಟಚ್ಲಿಂದ ಬರೇ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡಿ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ನಾವೇನು ಮಾಡ್ಬೋದಾಗ್ಯದೆ ಈಗ ಹುಡ್ಕಾಡ್ಬೋದಾಗ್ಯದ ಈ ಟೆಕ್ನಾಲಜಿ ಏನಪ್ಪ ಅಂದ್ರೆ ಬಹಳಷ್ಟು ರೀತಿಯಿಂದ ನಮಗೆ ಏನಪ್ಪ ಅಂದ್ರೆ ಹೆಲ್ಪ್ ಆಗೆದ